ಹಲೋ ಹಲೋ ಹಾಂ ಹೇಳಿ ಹೌದಾ ತುಮ್ಕೂರು ಬೆಂಗ್ಳೂರು ಜಯದೇವ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಸೌಲಭ್ಯಗಳು ಎಕ್ಸ್ರೆ ಸ್ಕ್ಯಾನಿಂಗು ಇ ಸಿ ಜಿ ಎಲ್ಲ ಎಲ್ಲವು ಇದೆ ಮತ್ತು ಏನಾದರೂ ಸಡನ್ ಆಗಿ ಎದೆ ನೋವು ಕಾಣಿಸ್ಕೊಂಡ್ರೆ ಅದಕ್ಕೆ ತುರ್ತು ವಾಹನವೂ ಕೂಡ ಅವರ ಹತ್ರ ಲಭ್ಯ ಐತೆ ಮತ್ತು ತುರ್ತು ಐ ಸಿ ಯು ವಾರ್ಡ್ಸಗಳೂ ಇದಾವೆ ವಯಸ್ಸಾದವರಾಗ್ಲಿ ಏನಾದರೂ ಬಂದರೆ ಅವ್ರಿಗೆ ಸ್ಟಂಟ್ ಸ್ಟಂಟ್ ಅಂತ ಹೇಳ್ಬುಟ್ ಅಪ್ರೆಷನ್ ಕೂಡ ಮಾಡ್ತಾರೆ ಹಾಂ ಈ ಥರ ಎಲ್ಲ ಸೌಲ ಹಾಂ ಅದು ಬ್ಲಡ್ ಅವಾಗಾವಾಗ ಬ್ಲಡ್ಡು ಬ್ಲಾಕ್ ಆಗುತ್ತಲ್ಲ ಹಾಗಾಗಿ ಆ ರೀತಿ ಆಗುತ್ತೆ ಆ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ಎಲ್ಲದನ್ನು ನೋಡ್ತಾರೆ ಅವರು ನಾವು ಎಲ್ಲೇ ಇ ಸಿ ಜಿ ಮಾಡಿಸಿರಿ ಎಕ್ಸ್ರೇ ಮಾಡಿಸಿರಿ ಅವ್ರು ಅದೇ ಹಾಸ್ಪಿಟಲಲ್ಲಿ ಬೇರೆಯೇ ರೀತಿ ಅವರು ಇ ಸಿ ಜಿ ಎಕ್ಸ್ರೇ ಎಲ್ಲ ಮಾಡ್ತಾರೆ ಎಲ್ಲ ಅಲ್ಲಿ ತುಂಬ ಚೆನ್ನಾಗಿದೆ ಎ ಇಲ್ಲಿ ನಮ್ಮ ಊರಲ್ಲೆಲ್ಲ ಅಲ್ಲೇ ಹೋಗ್ ತೋರಿಸ್ತಾರೆ ಅದು ನೀವು ಬಂದು ಆರಾಮಾಗಿ ಹೋಗ್ ಚೆಕ್ ಮಾಡಿಸ್ಬೋದು ಅಲ್ಲಿ ಆ ಥರ ಅಪಾಯಿಂಟ್ಮೆಂಟ್ಸ್ ಅಂತ ಏನಿರೋಲ್ಲ ಯಾರು ಬೇಕಿದ್ದರೂ ಹೋಗಿ ಯಾವಾಗ ಬೇಕಿದ್ದರೂ ಚೆಕ್ ಮಾಡಿಸ್ಬೋದು ಬೆಳಗ್ಗೆಯೇ ಬೇಗನೇ ಹೋದ್ರೆ ಸಂಜೆ ಅಷ್ಟೊತ್ತಿಗೆ ಬ್ಲಡ್ ಚೆಕಪ್ ಆಗಲಿ ಎಲ್ಲದನ್ನೂ ಮುಗಿಸ್ಕೊಡ್ತಾರೆ ಅವರು ಇ ಸಿ ಜಿ ಎಲ್ಲದನ್ನೂ ಮಾಡಿಕೊಡ್ತಾರೆ ಅಲ್ಲಿ ಅಲ್ಲಿ ಎಲ್ಲ ರೀತಿ ಸೌಲಭ್ಯಗಳೂ ವೈ ಜಯದೇವ ಹಾಸ್ಪಿಟಲಲ್ಲಿ ಇದೆ ಮೇಡಮ್ ಅದು ಗೊತ್ತಿಲ್ಲ ಕಡ್ಮೆಯೇ ಇದಕ್ಕೆ ಮಾಡ್ತಾರೆ ಅದು ಗೋರ್ಮೆಂಟ್ ಹಾಸ್ಪಿಟಲ್ ಅಲ್ಲವಾ ಹಾಗಾಗಿ ಎಲ್ಲ ಕಡಿಮೆ ರೇಟಿಗೆ ಆಗುತ್ತೆ ಚೆನ್ನಾಗೂ ಎಲ್ಲ ಚಿಕಿತ್ಸೆನ ಚೆನ್ನಾಗಿ ನೋಡ್ತಾರೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಡಾಕ್ಟರ್ ಸರ್ಜನ್ ಡಾಕ್ಟರ್ಸೇ ಇರೋದು ನೀವು ಹೋಗಿ ಅಲ್ಲೇ ಚೆಕ್ ಮಾಡಿಸಿ ಮೇಡಮ್ ತುಂಬ ಒಳ್ಳೆ ಹಾಸ್ಪಿಟಲ್ ಅದು ಸರಿ ಮ್ಯಾಮ್